ಹಾಂ ನಮಸ್ತೇ ಹೇಳಿ ರೀ ಹೌದ್ ಹೌದು ನಾನೇ ಸೀತರಾಮ್ ಹಾಂ ಹೇಳಿ ಕ್ಲಿನಿಕ್ಕೂ ಇವತ್ತು ಕ್ಲೋಸ್ ಆಯ್ತಲ್ಲ ರೀ ಇವತ್ತು ಸಂಜೆ ಐದು ಗಂಟೆಗೆ ಕ್ಲೋಸ್ ಆಯಿತು ಬೆಳಿಗ್ಗೆ ಒಂಬತ್ತುವರೆಗೆ ಬರ್ರಿ ಟೋಕನ್ ನೀವು ಬೆಳಿಗ್ಗೆ ಬರ್ದು ಕೊಡಿರಿ ಬೆಳಿಗ್ಗೆ ಬರೆಸ್ರಿ ನಿಮ್ಮ ಹೆಸ್ರು ಏಳುವರೆ ಎಂಟು ಗಂಟೆಗೆ ಬರ್ತಾರೆ ಬಂದಾಗ ನೀವು ಒನ್ ಟೋಕನ್ ತಗಳ್ಳಿ ರೀ ಹೆಸ್ರು ಬರೆಸ್ರಿ ಎಂಟು ಕಾಲು ಎಂಟುವರೆಯಿಂದ ಸ್ಟಾರ್ಟ್ ಆಗತ್ತೆ ನೋಡಿ ರೀ ಫೋನ್ ಮಾಡಿ ಬರ್ಸಿ ರೀ ಹಾಂ ಅಲ್ಲೆ ಒಬ್ರು ಇರ್ತಾರೆ ಇಲ್ಲಂದ್ರೆ ಫೋನ್ ಮಾಡಿ ಆದರು ಬರ್ಸಿ ರೀ ನಿಮ್ಮ ಅನುಕೂಲ ಇಲ್ಲ ಈಗ ನಾವು ಪೇಶೆಂಟ್ ನೋಡ್ದೆ ಮೆಡಿಸನ್ಸ್ ಹೇಗ್ ಹೇಳದೂ ಬೆಳಿಗ್ಗೆ ಬಂದರೆ ಅನುಕೂಲ ಆಗುತ್ತೆ ಬೆಳಿಗ್ಗೆ ಬರ್ರಿ ಕಾಂಪೌಂಡ್ರ್ ಯಾರು ಯಾರು ಇಲ್ಲ ಏನು ಏನು ಪ್ರಾಬ್ಲಮ್ ಹೇಳ್ ರೀ ಹಾಂ ನನ್ನ ಕ್ಲಿನಿಕ್ ಪಕ್ಕ ಬಂದು ನಮ್ಮ ಹೆಸ್ರ್ ಹೇಳೀ ಮಗ ಮಗನಿಗೆ ಜ್ವರ ಬಂದಿದೆ ಅಂತ ಹೇಳ್ರಿ ನಾನು ಅವ್ರಿಗೆ ಹೇಳ್ ಹೋಗಿರ್ತಿನಿ ಇಂಥ ಮೆಡಿಸನ್ ಕೊಡಿ ಅಂತ ಈಗ ಸಂಜೆ ಬಂದು ತಗಂಡು ಹೋಗ್ರಿ ನೀವು ಸಂಜೆ ಬಂದು ತಗಂಡು ಹೋಗಿ ಮಗನಿಗೆ ಕೊಡ್ರಿ ರಾತ್ರಿ ಸ್ವಲ್ಪ ತಗೊಂಡರೆ ಕಡಿಮೆ ಆಗುತ್ತೆ ಕಡಿಮೆ ಸ್ವಲ್ಪ ಇನ್ನು ಅಥವಾ ಜಾಸ್ತಿ ಆದರೆ ಬೆಳಿಗ್ಗೆ ಬಂದು ಅಲ್ಲಿ ಟೋಕನ್ ಬರ್ಸಿರ್ತೀರಲ್ಲ ಬರ್ರಿ ಬೆಳಿಗ್ಗೆ ಆಸ್ಪತ್ರೆಗೆ

ಮುನ್ನೂರು ರೂಪಾಯಿ ಗೊತ್ತಿರತ್ತಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಅಲ್ಲೆ ಬಂದಾಗ ಕೊಡಿರಿ ಅಲ್ಲೆ ಬಂದಾಗ ಕೊಡಿರಿ ಅಲ್ಲೆ ಬಂದಾಗ ಕೊಡಿರಿ ಹಾಂ ಆಯ್ತು ಆಯಿತಾ ಆಯ್ತು ಆಯ್ತು ಸರಿ